ನಾವು ನಮ್ಮ ಹೊಲದಲ್ಲಿ ಮೆಕ್ಕೆಜೋಳವನ್ನು ಹಾಕಿದ್ವಿ ಮೆಕ್ಕೆಜೋಳದಿಂದ ಹಂದಿ ಹಂದಿ ಮತ್ತು ಮೊಲಗಳಿಂದ ತುಂಬ ಹಾನಿ ಉಂಟಾಗುತ್ತಿತ್ತು ಹಂದಿ ಏಕೆ ಹಂದಿ ಏಕೆ ಬರುತ್ತವಂದರೆ ತೆನೆಯಾಗಿರ್ತಾವಲ ಮೆಕ್ಕೆಜೋಳದ ತೆನೆ ಅವೆಲ್ಲ ತಿಂದು ಬಿಟ್ಟು ಮೆಕ್ಕೆಜೋಳವನ್ನೆಲ್ಲ ನಾಶ ಮಾಡೋಕ್ಕೆ ಬರ್ತಿತ್ತು ನಾವು ಅದಕ್ಕೆ ಹೊಲ್ದಲ್ಲಿ ಬದಿ ಬದು ಇರುತ್ತಲ್ಲ ಬದುಗೆ ಹಿಂಗ್ ತಂತಿ ಬೇಲಿ ಅಂತ ಹಾಕ್ತೀವಿ ತಂತಿ ಬೇಲಿ ಹಾಕಿಬಿಟ್ಟು ಕರೆಂಟ್ ಶಾಕ್ ಅಂತ ಕೊಡ್ತಿದ್ವಿ ಕರೆಂಟ್ ಶಾಕ್ ಕೊಟ್ಟರೆ ಹಾಗಾದ್ರೂ ಹಂದಿಗಳು ಬರ್ತಿತ್ತು ಹಂದಿಗುಳು ಬರ್ತಿದ್ದವು ಹಂದಿಗಳು ಮತ್ತು ಮೊಲಗಳು ಬರ್ತಿದ್ದವು ಮೊಲ ಮತ್ತು ಹೆಗ್ಣಗುಳೆಲ್ಲ ಬರ್ತಿತ್ತು ಹೆಗ್ಣಗುಳೇನ್ ಮಾಡ್ತಿದ್ದವು ನೆಲದಗದ್ಬಿಟ್ಟು ಬರ್ತಿದ್ದವು ಹಂದಿಗ್ ಏನು ಮಾಡ್ತಿದ್ವಿ ತಂತಿ ಬೇಲಿಯನ್ನು ಹಾಕ್ಸ್ತಿದ್ವಿ ತಂತಿ ಬೇಲಿ ಹಾಕ್ಸಿದ್ರು ಹಂಗ್ ಕೂಡ ಬರ್ತಿತ್ತು ನಾವು ಏನು ಮಾಡಿದ್ವಿ ಆಫೀಸರ್ ಹತ್ರ ಹೋಗಿ ಗೌರ್ಮೆಂಟ್ ಆಫೀಸರ್ ತೋಟಗಾರ ಆಫೀಸರ್ ಇರ್ತಾರಲ್ಲ ಅವರತ್ರ ಹೋಗಿ ಕೇಳಿದ್ವಿ ಸರ್ ಹಿಂಗ್ ಬರುತ್ತೆ ಹಂದಿಗಳು ಬರ್ತಿದಾವೆ ಸರ್ ಮೆಕ್ಕೆಜೋಳಕ್ಕೆ ನಮ್ಮ ಹೊಲುಕ್ಕೆ ಅಂತ ನಾವು ಹೇಳಿದ್ವಿ ಅವರು ತಂತಿ ಬೇಲಿ ಹಾಕಿಸ್ತೀರಲ್ಲ ಅದಕ್ಕೆ ಕರೆಂಟ್ ಶಾಕ್ ಕೊಡಿರಿ ಅಂತ ಅಂದರು ನಾವು ಕರೆಂಟ್ ಶಾಕ್ ಕೊಟ್ಟಾಗ ಆವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು ಹಂದಿಗಳಿಂದ ಮೊಲಗಳದ್ದು ಏನು ಮಾಡಿದ್ವಿ ಮೊಲ ಏನು ಮಾಡ್ತಿದ್ದವು ಹಗ್ಲು ಮೊಲಗಳು ಸ್ ರಾತ್ರಿ ಹೊತ್ತ್ ಬರ್ತಿದ್ದವು ರಾತ್ರಿ ಬಂದುಬಿಟ್ಟು ಮೆಕ್ಕೆಜೋಳದ ತೆನೆಯೆಲ್ಲ ತಿಂತಿದ್ದವು ತಿಂದು ಬಿಟ್ಟು ಎಲ್ಲ ಸಿಪ್ಪೆನೆಲ್ಲ ತಿಂದ್ಬಿಟ್ಟು ತೆನೆಯೆಲ್ಲ ತಿಂದ್ಬಿಟ್ಟು ಅವ್ನೆಲ್ಲ ಕೆಳಗೆ ಬೀಳಿಸ್ತಿದ್ದವು ಅವೆಲ್ಲ ಏನು ಆಗ್ತಿತ್ತು ಎಲ್ಲ ಒಣಗಿ ಹೋಗ್ತಿತ್ತು ನಮಗೆ ಮೆಕ್ಕೆಜೋಳದ ಇದು ಸಿಗ್ತಾನೆ ಇರ್ತಿರಲಿಲ್ಲ ಮೆಕ್ಕೆಜೋಳ ಸಿಗ್ಬೇಕಪ್ಪ ಅಂದ್ರೆ ನಾವೇನು ಮಾಡಬೇಕಾಯ್ತು ಅವು ಮೆಕ್ಕೆಜೋಳಕ್ಕೆ ಮೊಲಗಳು ಬರಬಾರ್ದು ಹೆಗ್ಣಗಳು ಮಣ್ಣನ್ನು ತೆಗೀಬಾರ್ದು ಹಂದಿಗುಳು ಬರಬಾರ್ದು ನಾವು ಕ್ಲೀನಾಗಿ ನೋಡ್ಕೊಂಬೇಕು ಅದು ಹೇಗಪ್ಪ ಅಂದರೆ ಮೊಲಗಳು ಬರ್ತಾವೆ ಮೊಲಗಳ್ ಬರ್ತಾವಂದರೆ ನಾವು ಸುಮ್ಮನೆ ಪರ್ದೆಗಳು ಕಟ್ಟಬೇಕು ಸುಲ್ ತಂತಿ ಬೇಲಿ ಸಣ್ಣ ಚಿಕ್ಕ ಪರ್ದೆಗಳ್ ಬರುತ್ತೆ ಆ ಪರ್ದೆಗಳನ್ನ ನಾವು ಹೊಲದ್ ಸುತ್ತ ಕಟ್ಬೇಕು ನಮ್ದು ಎಷ್ಟು ಹೊಲ ಇರುತ್ತೋ ಅದ್ರ ಪೂರ್ತಿ ಸುತ್ತ ಅದ್ರ ಪೂರ್ತಿ ಕಟ್ಟಬೇಕು ತಂತಿ ಬೇಲಿಯನ್ನು ತಂತಿ ಬೇಲಿ ಕಟ್ಟಿದ್ರೆ ಆವಾಗ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಮೊಲದ್ದು ಅದಕ್ಕೇ ಕರೆಂಟ್ ಶಾಕು ಕೊಟ್ಟರೆ ಕೊಡ್ಬೌದು ನಾವು ಏನು ಕೊಟ್ಟಿಲ್ಲ ಸದ್ಯಕ್ಕೆ ಜಾಸ್ತಿ ಆಯಿತಂದ್ರೆ ಕರೆಂಟ್ ಶಾಕ್ ಅದಕ್ಕೆ ಕೊಡ್ಬೌದು ಕರೆಂಟಿಂದು ತಿರ್ಗಿ ಹೆಗ್ಣಗುಳ್ ಏನು ಮಾಡಬೇಕಪ್ಪ ಅಂದರೆ ಅದಕ್ಕೆ ಒಂದು ಔಷಧಿ ಪೌಡ್ರು ಬರುತ್ತೆ ನೆಲಕ್ಕಾಕದು ಪೌಡ್ರು ಬಂದರೆ ಅದು ಮೆಕ್ಕೆಜೋಳಕ್ಕೆ ಅದಕ್ಕೆಲ್ಲ ಮೆಕ್ಕೆಜೋಳ ಮೆಕ್ಕೆ ಹೆಗ್ಣುಕ್ಕಾಯ್ತು ಇರ್ವೆ ಆಯಿತು ಅವೆಲ್ಲ ಏನೇನು ಇರ್ತಾವೋ ಕ್ರಿಮಿ ಕೀಟಗಳು ಅವೆಲ್ಲ ಸತ್ತು ಹೋಗ್ತವೆ ಸತ್ತು ಹೋದ್ರೆ ಮೆಕ್ಕೆಜೋಳಕ್ಕೆ ಏನೂ ಆಗೋಲ್ಲ ತಿಂದ್ರೂ ಏನೂ ಆಗೋಲ್ಲ ಹೆಗ್ಣಗಳೊಂದ್ ಸತ್ತು ಹೋಗ್ತಾವೆ ಅಷ್ಟೇನೆ ಅವು ಅದ್ರಿಂದ ನಾವು ಚೆನ್ನಾಗಿ ಚೆನ್ನಾಗಿ ಸಿಗ್ತಿದೆ ಇವಾಗ ಬೆಳೆ ಮೆಕ್ಕೆಜೋಳದಿಂದ ತಿರ್ಗಿ ಕಡಲೆ ಕಡ್ಲೆಯಿದ್ದಾಗ ಏನು ಮಾಡ್ತೇವೆ ಕಡಲೆ ಅಚ್ಚ್ ಕಡಲೆ ಅಂತೀವಲ್ಲ ಆ ಥರ ಕಡಲೆ ಆ ಕಡಲೆ ಏನು ಮಾಡುತ್ತೆ ಅವುಕ್ಕು ಹಂದಿ ಬರ್ತವೆ ಮತ್ತು ಮೊಲ ಬರ್ತವೆ ಹೆಗ್ಣಗುಳು ಎಲ್ಲ ಅಗೀತಿರ್ತವೆ ಕಡಲೆಗೂ ಕಡಲೆಗೆ ಏನು ಮಾಡ್ತಿರ್ತೀವಿ ನಾವು ಪಟ್ ಪಟಾಕಿ ಅಂತ ಬರ್ತವೆ ಪಟಾಕಿ ಸಿಡಿಸ್ತಿದ್ವಿ ಮದ್ದು ಗುಂಡನ್ನ ಹೊಡೀತಿದ್ವಿ ಹಂಗಂದ್ರು ಅವು ಏನು ಅಂದ್ರೂ ಕೇಳ್ತಾನೆ ಇರ್ತ್ಲಿಲ್ಲ ರಾತ್ರಿ ಬರವು ಎಲ್ಲ ಕಟ್ ಮಾಡವು ಕಟ್ ಮಾಡವು ಕಡಲೆ ಎಲ್ಲ ತಿಂದು ಬಿಟ್ಟು ಹೋಗ್ತಿದ್ವ್ ನಮಗಂತೂ ತುಂಬ ಅಂದರೆ ತುಂಬ ಲಾಸ್ ಆಗ್ತಿತ್ತು ಹೊಲ್ದಲ್ಲಿ ನಾವು ಕಡಲೆ ಹಾಕ್ತಿದ್ವಿ ಮೆಕ್ಕೆಜೋಳ ಹಾಕ್ತಿದ್ವಿ ಅದ್ರುಗೊಳು ಮೆಕ್ಕೆಜೋಳ್ದಾಗೆ ಒಂದು ಸ್ವಲ್ಪ ಕರೆಂಟ್ ಶಾಕ್ ಹೇಳಿದ್ರಲ ಕರೆಂಟ್ ಶಾಕ್ ಕೊಡ್ತಿದ್ವಿ ಸ್ವಲ್ಪ ಕಮ್ಮಿ ಆಗ್ತಿತ್ತು ಈ ಕಡಲೆಲಂತೂ ಹಂಗೆ ಆಗ್ತಿಲ್ಲ ಮಳೆ ಬೇರೆ ಬರ್ತಿತ್ತು ಹಂಗೆ ಕರ್ ಕರೆಂಟ್ ಶಾಕ್ ಕೊಟ್ಟರೆ ನಮಗೆ ಬರ್ತಿತ್ತು ಕರೆಂಟ್ ಶಾಕು ಆ ಮೆಕ್ಕೆಜೋಳ್ದಿದ್ದಾಗ ಏನು ಮಾಡ್ಬೇಕು ಕಡಲೆ ಇದ್ದಾಗ ಏನು ಮಾಡಬೇಕು ಹಂದಿಗುಳ್ ತಡೀಬೇಕಂದರೆ ಚಿಗಾ ನಾವು ಅವರಲ್ಲಿ ತೋಟಗಾರ ಆಫೀಸಲ್ಲಿ ಹೋಗಿ ಕೇಳಿದ್ವಿ ನೀವೇನು ಮಾಡ್ತೀರ ಏನ್ ಮಾಡ್ಬೇಕು ಅಂತ ನಾವು ಕೇಳಿದ್ವಿ ಅವರು ಹಿಂಗೆ ಅವು ಸಣ್ಣ ಚಿಕ್ಕದ್ ಬರುತ್ತೆ ಪರದೆ ಬರ್ತವೆ ಅದ್ನಾಕ್ಬೇಕು ಇಲ್ದಿದ್ರೆ ರಾತ್ರಿ ಹೊತ್ತ್ ಬೆಂಕಿ ಹಾಕ್ಕೊಂಡ್ ಕಾಯಬೇಕಪ್ಪ ಅಂತ ಅವ್ರು ಅಂದರು ಸರ್ ರಾತ್ರಿ ಹೊತ್ತಲ್ಲ್ ಹೆಂಗೆ ಕಾಯಕ್ಕಾಗುತ್ತೆ ಸರ್ ಅಂತ ನಾವು ಕೇಳಿದ್ವಿ ಅದಕ್ಕೆ ಅವ್ರು ಹೇಳಿದರು ಇಲ್ಲಪ್ಪ ಕಾಯಲೇಬೇಕಪ್ಪ ನಿಮಗ್ ಬಾ ಬೆಳೆ ಬರ್ಬೇಕಪ್ಪ ಅಂದರೆ ನಿಮಗ್ ಲಾಭ ನಿಮಗೆ ದುಡ್ಡು ಬಂಡವಾಳ ಹಾಕಿರೋ ದುಡ್ಡು ವಾಪಸ್ ಪಡ್ಕೊಂಬೇಕಪ್ಪ ಅಂದರೆ ನೀವು ಕಾಯಲೇಬೇಕು ಅಂತ ಅವ್ರು ಹೇಳಿದ್ರು ಸರಿ ಸರ್ ನಾವು ಕಾಯ್ತೀವಿ ಅಂತ ಅಂದ್ವಿ ಬೇಕಾದ್ರೆ ನಾವೂ ಒಂದು ಸ್ವಲ್ಪ ಸಹಾಯ ಮಾಡ್ತೀವಿ ರಾತ್ರಿ ಹೊತ್ತ್ ಆಗೋಲ್ಲ ನಮ್ಮ ನಾವು ಹಗ್ಲೊತ್ತ್ ಬೇಕಾದ್ರೆ ಬಂದು ಒಂದು ಸ್ವಲ್ಪ ಸಹಾಯ ಮಾಡ್ಕೊಡ್ತೀವಿ ನಾವು ಒಂದು ಸ್ವಲ್ಪ ಹೊತ್ತ್ ಇರ್ತೀವಿ ಅಂತ ಅಂದರು ಅವರು ಸರಿ ಸರ್ ಅಂತ ನಾವು ಓಕೆ ಅಂತ ಅನ್ಕಂಡು ಬಂದ್ವಿ ಅವರು ಹಗ್ಲೊತ್ತು ಬರ್ತಿದ್ದರು ನಾವು ರಾತ್ರಿ ಅವ್ರು ಹಗ್ಲೊತ್ತ್ ಬರ್ತಿದ್ದರು ನಾವು ರಾತ್ರಿ ರಾತ್ರಿ ಪೂರ್ತಿ ಹೋಗಿ ಹೊಲ್ದಲ್ ಕಾಯ್ತಿದ್ವಿ ಆ ಕಡಲೆ ಹಾಕಿರ್ತೀವಲ ಅವೆಲ್ಲ ದಕ್ಕೊಂಡು ದಕ್ಕೊಂಡು ತಿಂದು ಬಿಡ್ತಿದ್ವು ಎಲ್ಲ ನಮಗೆ ಲಾಸ್ ಆಗ್ಬಿಡೋದು ಬೆಳೆ ಎಲ್ಲ ಬಂದು ಬೆಳೆ ಎಲ್ಲ ಅಲ್ಲೇ ನಾಶ ಆಗ್ಬಿಡೋದು ನಾವು ಕಾಯಬೇಕಿತ್ತಲ್ಲ ಮೂರು ತಿಂಗಳು ನಾಲ್ಕು ತಿಂಗ್ಳವರ್ಗೂ ಅದಕ್ಕೆ ನಾವು ಹೆಗ್ಣಗುಳ್ ಹಂದಿಗುಳಿಂದ ನಾವು ಕಾಯ್ತಿದ್ವಿ ಅದು ಆದ ಮೇಲೆ ಗಿಡ ಕಡಲೆ ಬಿತ್ತಿಸಿದ್ವಿ ಕಡಲೆ ಬಿತ್ಸಿದ್ದು ಆದ ಮೇಲೆ ಗಿಡ ಎದ್ದು ಬಂದವು ಮಳೆ ಬಂತು ಚೆನ್ನಾಗೇ ಬಂದ್ವು ಗಿಡಗಳ್ ಅವೆಲ್ಲ ಹಂದಿಗುಳೇನ್ ಮಾಡ್ತಿದ್ದವು ಎಲ್ಲ ಕಿತ್ತು ಕಿತ್ತು ಕಿತ್ತು ಕಿತ್ತು ಎಲ್ಲ ತಿಂತಿದ್ದವು ಸ್ವಲ್ಪ ಸ್ವಲ್ಪ ತಿಂತಿದ್ದವು ಆಮೇಲೆ ಎಲ್ಲ ಬಿಸಾಕಿ ಬಿಟ್ಟು ಎಲ್ಲ ಹೊಲ್ ಹೊಲುದ್ ಪೂರ್ತಿ ಎಲ್ಲ ಕಡಲೆ ಗಿಡಗಳೆಲ್ಲ ಕಡ್ದು ಕಡ್ದು ಹೊಗ್ತಿದ್ವು ನಮಗ್ ತುಂಬ ಅಂದರೆ ತುಂಬಾ ಲಾಸ್ ಆಗ್ತಿತ್ತು ಅದ್ರಿಂದ ಏನು ಮಾಡಿದ್ವಿ ಅದಕ್ಕೆ ಅವ್ರು ಹೇಳ್ಕೊಟ್ರಲ್ಲ ಆ ಥರ ಪರ್ದೆಗಳ್ ಹಾಕ್ರಿ ಅಂತ ನಾವು ಅದೇ ಥರ ಮಾಡಿದ್ವಿ ಅವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು ಇವಾಗ ಹೆಗ್ಣಗುಳೇನ್ ಮಾಡ್ತಾವೆ ಹೆಗ್ಣಗುಳು ಬಿತ್ತಿರೋ ಕಡ್ಲೆಗಳು ಹಾಕಿರ್ತೀವಲ ಆ ಹೊಲ್ದಲ್ಲಿ ಏನು ಮಾಡ್ತಾವೆ ಎಲ್ಲ ತಗದು ಬಗ್ದು ಮಣ್ಣೆಲ್ಲ ಅಗೀತಿದ್ವು ಅದ್ರಿಂದ ಬೇರೆಲ್ಲ ಏನು ಆಗ್ತಿತ್ತು ಲೂಸ್ ಆಗ್ತಿದ್ದವು ಸಡಿಲ್ತಿದ್ವು ಆದ್ರಿಂದ ಅವೆಲ್ಲ ಒಣ್ಗಿ ಹೋಗ್ತಿದ್ವು ನಮಗೆ ಕಡಲೆ ಬಂದಿರೋದು ಎಲ್ಲ ನಾಶ ಆಗಿತ್ತು ಅದ್ರಿಂದ ನಾವು ಏನು ಮಾಡೋಣ ಅಂತ ನಾವು ಅವ್ರ ಹತ್ರ ಹೋಗ್ ತೋಟಗಾರ ಇಲಾಖೆ ಹತ್ರ ಹೋಗಿ ಕೇಳಿದ್ವಿ ಅವ್ರು ಇಂಥ ಬರುತ್ತೆ ನೆಲ್ದಲ್ಲಿ ಹಾಕೋವಂಥದ್ದು ಅಂಥದ್ದಾಕಿದ್ರೆ ಇಲ್ಲ ಕಡಲೆ ಬಿತ್ತುತ್ತೀರಲ್ಲ ಆವಾಗ ಇಂಥ ಪೌಡ್ರು ಬರುತ್ತೆ ಅಂತ ಪೌಡ್ರನ್ನು ಮಿಕ್ಸ್ ಮಾಡಿದರೆ ಗಿಡ ಬೆಳೀತಾವಲ್ಲ ಅವಾಗೇನು ಆಗೋಲ್ಲ ಅಂತ ಅಂದರು ನಾವು ಅದೇ ಬಿತ್ತಿಸುತ್ತಿರ್ತೀವಲ್ಲ ಟ್ಯಾಕರಲ್ಲಿ ಆಯಿತು ಎತ್ತಿನ ಬಿತ್ತಿಸ್ತಿರ್ತೀವಿ ಅದರಲ್ಲಿ ಪೌಡ್ರು ಕೊಡ್ತಿದ್ದರು ಆ ಪೌಡ್ರುನ್ನ ಹಾಕ್ಬಿಟ್ಟು ಬಿತ್ತಿಸುತ್ತಿದ್ವಿ ಅವಾಗ ಒಂದು ಸ್ವಲ್ಪ ಹೆಗ್ಣದಿಂದ ಕಮ್ಮಿ ಆಯಿತು ಆಮೇಲೆ ಸುಲಭವಾಗಿ ಬೆಳೆ ಬಂತು ಬೆಳೆ ಬಂದಾದ ಮೇಲೆ ನಮಗೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಅಂದ್ರು ಸರಿ ಬರ್ತಿರ್ಲಿಲ್ಲ ಬೆಳೆ ಅದು ಸೊ ಸ್ವಲ್ಪ ಕಮ್ ಗಿಡ ಎತ್ತರ ಬರ್ತಿರಲಿಲ್ಲ ಸ್ವಲ್ಪ ಸೈ ಗಿಡ ಎತ್ತರ ಬಂದಿಬಿಟ್ಟು ಸ್ವಲ್ಪ ಹೂವು ಬಿಡ್ತಿದ್ದವು ಮಳೆ ಬೇರೆ ಬರ್ತಿರಲಿಲ್ಲ ಹಂಗಾಗಿ ಗಿಡ ಎತ್ತರ ಬರ್ತಿರಲಿಲ್ಲ ಹೂವಾ ಜಾಸ್ತಿ ಬರ್ತಿರ ಕಾಯಿನೂ ಜಾಸ್ತಿ ಕೊಡ್ತಿರ್ಲಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಕೊಡ್ತಿದ್ದವು ಹಂಗಾಗಿ ನಾವು ಹಾಕಿದ್ ಅಷ್ಟೇ ಬಂಡವಾಳ ಬರ್ತಿತ್ತು ಲಾಭ ಏನೂ ಬರ್ತಿರಲಿಲ್ಲ ಅಷ್ಟೇ ಇಷ್ಟು ಹೇಳ್ತೀನ್ ಟ್ಯಾಂಕ್ ಯೂ